ಸರ್ ಹಾಂ ನಮಸ್ತೆ ಸರ್ ಹೋಟೆಲ್ ಮಯೂರನಾ ಇದು ಹೊ ಹೊ ಸರಿ ಸರಿ ಹಾಂ ಸರ್ ಅದೇ ಒಂದು ನಮಗೆ ನೆಕ್ಸ್ಟ್ ವೀಕಲ್ಲಿ ಅದೇ ಅಲ್ಲಿ ಬಳ್ಳಾರಿ ಹತ್ತಿರ ಅಂದರೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ರೂಮ್ಸ್ ಟ್ರಿಪ್ ಪ್ಲಾನ್ ಮಾಡಿದ್ವಿ ಹಂಪಿ ಆ ಕಡೆ ಎಲ್ಲ ನೋಡಿಬರೋಕೆ ಅಂತ ಹಾಂ ಸೊ ನಮಗೆ ಆಮೇಲೆ ಬಳ್ಳಾರಿ ಸುತ್ತ ಮುತ್ತಲು ಏನೇನು ಇದೆ ಅಂತ ಸ್ವಲ್ಪ ಅಲ್ಲಿ ಐಡಿಯಾ ಗೊತ್ತಿಲ್ಲ ನಮಗೆ ಅದಕ್ಕೆ ಒಂಚೂರು ಗೈಡ್ ಮಾಡ್ಲಿಕೆ ಆಗ್ತದಾ ಅಲ್ಲಿ ರೂಮ್ ಸಿಗ್ತದಾ ಅಂತ ಫಸ್ಟು ಅದೇ ಅಂದರೆ ಅವೈಲೆಬಿಲಿಟಿ ಇದೆಯಾ ಆ ಡೇಟ್ಸಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ತ್ರೀ ತ್ರೀ ತ್ರೀ ಡೇಸಿಗೆ ಬೇಕಿತ್ತು ಹಾಂ ನೆಕ್ಸ್ಟ್ ವೀಕ್ ಅಲ್ಲೇ ಅದೇ ಟ್ವೆಂಟೀ ಸೆವೆನ್ತ್ ಇಂದ ತರ್ಟಿಯತ್ ವರೆಗು ಹಾಂ ಹಾಂ ಎ ಸಿನೇ ಬೇಕಿತ್ತು ಒಂದು ಹಾಂ ಹಾಂ ನಾವು ಫೋರ್ ಮೆಂಬರ್ಸ್ ಒಂದು ಸಾಕು ಸರ್ ಫ್ಯಾಮಿಲಿ ಹಾಂ ಒಂದು ಒಂದು ಸಾಕು ಹೌದಾ ಹಾಂ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಅದೇ ಅಂದರೆ ರೂಮಿಗೆನೆ ಹಾಂ ಬುಕ್ ಮಾಡಿ ಅಂದರೆ ರೂಮಿಗೆನೆ ಫುಡ್ ಸಪ್ಲೈ ಎಲ್ಲ ಇರ್ತದೆ ಅಲ್ಲ ಫೆಸಿಲಿಟಿ ಇದೆಯಾ ಹಾಂ ಹಾಂ ಹಾಂ ವೆಜ್ ವೆಜ್ ಹಾಂ ಹಾಂ ಹ್ಞೂ ಹಾಂ ಹಾಂ ಆಯಿತು ಹಾಂ ಏನಿದೆ ಕಾರ್ಟೇಜ್ದು ಇದು ಫೈರ್ ತ್ರೀ ಒನ್ ಡೇಗೆ ಪರ್ ಹೌದಾ ಹಾಂ ಹಾಂ ಸರಿ ಮಾಡಿಬಿಡಿ ಬುಕ್ ಮಾಡಿ ಹ್ಞೂ ಹ್ಞೂ ಓಕೆ ಹ್ಞೂ ಹ್ಞೂ ಅಲ್ಲ ಅಲ್ಲ ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿ ಇರಲಿ ಹ್ಞೂ ಹ್ಞೂ ಇಲ್ಲ ಬೇಡ ಬೇಡ ವೆಂಟಿಲೇಷನ್ ಇರಲಿ ಹ್ಞೂ ಸರಿ ಹಾಂ ಹಾಂ ಹಾಂ ಹಾಂ ಇರಲಿ ಹಾಂ ಓಕೆ ಸರಿ ಸರ್ ತ್ಯಾಂಕ್ ಯು ಹಾಂ ಹಾಂ ತ್ಯಾಂಕ್ ಯು ಅಂದರೆ ಫೋನ್ಪೇ ಮಾಡಿದರೆ ಆಗುತ್ತಲ್ಲಾ ಹಾಂ ಹಾಂ ಎಷ್ಟು ಅದೇ ಎಷ್ಟು ಪರ್ಸೆಂಟ್ ಅಂತ ಹಾಂ ಸರಿ ಸರಿ ಹ್ಞೂ ಹೌದಾ ಹಾಂ ಸರಿ ನಾನು ಅದೇ ಕಳಿಸ್ತೇನೆ ನಿಮ್ಮ ಹಾಂ ಹಾಂ ಓಕೆ ಹಾಂ ಸರಿ ಸರಿ ಓಕೆ ತ್ಯಾಂಕ್ ಯು ಸರ್ ಹ್ಞೂ